ನಾನು ಅಮೇಝಾನಲ್ಲಿ ಒಂದು ಶೂ ಬುಕ್ ಮಾಡಿದ್ದೆ ಅದು ನನ್ನ ಗೆಳೆಯರೆಲ್ಲ ಹೇಳಿದ್ರು ಚೆನ್ನಾಗಿದೆ ಬುಕ್ ಮಾಡು ಒಂಥರ ಚೆನ್ನಾಗಿರತ್ತೆ ಅಂತೇಳಿ ವೈಟು ಬ್ಲೂ ಕಲ್ಲರ್ ಶೂ ಬುಕ್ ಮಾಡಿದ್ದೆ ಮನೆಯಲ್ಲೆಲ್ಲ ನೋಡಿ ಏಯ್ ಚೆನ್ನಾಗಿದೆ ಎಷ್ಟು ಕೊಟ್ಟೆ ಏನು ಅಂತ ಎಲ್ಲ ಕೇಳಿದರು ನಾನು ಹೇಳಿದೆ ಎರಡೂವರೆ ಸಾವಿರ ಕೊಟ್ಟೆ ಬರೋಕ್ಕೆ ಒಂದೆರಡು ದಿನ ಲೇಟ್ ಆಯಿತು ಒಂಥರ ಚೆನ್ನಾಗಿಯ್ತೆ ಚೆನ್ನಾಗಿದೆ ಅಂತೇಳಿದ್ರು ಮತ್ತು ಏಯ್ ನನಗೆ ಕೊಡು ಅಂತ ಕೇಳಿದ್ರು ನನ್ನ ಫ್ರೆಂಡ್ ಎಲ್ಲ ಏಯ್ ಇಲ್ಲ ನಾನು ಕೊಡೋಲ್ಲ ನನ್ನ ಫ್ರೆಂಡವರೆಲ್ಲ ಕೇಳಿದ್ರು ಕೊಡು ಕೊಡು ಅಂತ ಇಲ್ಲ ನಾನು ಕೊಡೋಲ್ಲ ನಾನು ಇಷ್ಟಪಟ್ಟು ತರ್ಸ್ಕೊಂಡಿದೀನಿ ಅಂದೆ ಅದಕ್ಕೆ ಅವ್ರು ಇದ್ದೋವ್ರು ಆಯಿತು ನನಗೆ ಇನ್ನೊಂದು ಸರ್ತಿ ಬುಕ್ ಮಾಡು ಅಂತ ಹೇಳಿದ್ರು ಹ್ಞೂಂ ಸರಿ ಅಂತ ಬುಕ್ ಮಾಡಿದೆ ಅದು ಬಂತು ಅದೂ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಅವರೆಲ್ಲ ಓಹ್ ಚೆನ್ನಾಗಿದೆ ಅಂತೇಳಿದ್ರ್ ಆಮೇಲೆಲ್ಲ ಹೊರಗಡೆ ಎಲ್ಲ ಹಾಕ್ಕೊಂಡ್ ಹೋಗ್ಬೇಕಾದ್ರೆ ನಾನು ಅವನು ಒಟ್ಟಿಗೇ ಹಾಕ್ಕೊಂಡ್ ಹೋಗ್ತಿದ್ವಿ ಒಂಥರ ಚೆನ್ನಾಗಿತ್ತು ಎಲ್ಲ ತಗಂಡು ಹೋಗ್ಬೇಕಾದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದರು ನಮ್ಮನ್ನೇ ನೋಡಿ ಇಷ್ಟ ಆಯಿತು ಲೈಕ್ ಆಯಿತು ಮತ್ತು ಅದ್ರ ಬ್ರ್ಯಾಂಡ್ ಸಕತ್ತಾಗಿತ್ತು ಮನೀ ಎರಡೂವರೆ ಸಾವಿರ ಆಗಿತ್ತು